ನಮ್ಮ ಜಮೀನುಗಳಲ್ಲಿ ಜೋಳ ರಾಗಿ ಹಾಗೂ ಆಲೂಗಡ್ಡೆಯನ್ನು ಬೆಳೆದಿರುತ್ತೇವೆ ಅಸ್ ಅದೇ ಆ ವೇಳೆದಲ್ಲಿ ಕೆಲವೊಂದು ಪ್ರಾಣಿಗಳು ಜಮೀನಿಗೆ ಬಂದು ಹಲವಾರು ರೀತಿಯಲ್ಲಿ ತೊಂದರೆಯನ್ನ ಕೊಡ್ತಿರ್ತವೆ ಬೆಳೆ ಹಾನಿ ಮಾಡ್ತಾಯಿರ್ತವೆ ಅವನ್ನು ರಕ್ಷಣೆ ಮಾಡಿಕೊಳ್ಳೊಕ್ಕೋಸ್ಕರ ರೈತರು ಮಾಕ್ಸ್ ಹಲವಾರು ರೀತಿಯಲ್ಲಿ ಪ್ರಯತ್ನ ಪಡ್ತಾಯಿರ್ತಾರೆ ಅವನ್ನು ಅವುಗಳಿಂದ ಬೆಳೆನ ರಕ್ಷಣೆ ಮಾಡಿಕೊಳ್ಬೇಕು ನಾವು ತಾವು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ರೈತರು ಪ್ರಾಣಿಗಳಿಂದ ಆ ಬೆಳೆ ರಕ್ಷಣೆ ಮಾಡಿಕೊಳ್ಳಿಸ್ಕೊಳ್ಳೋಲ್ಲ ಅವನ್ನು ಕಾಯ್ತಾಯಿರ್ತಾರೆ ಕೆಲವೊಂದು ಬೆಳೆಗಳ ಮಾಡೋ ಟೈಮಿನಲ್ಲಿ ಕೆಲವೊಂದು ಪ್ರಾಣಿಗಳು ಜಮೀನಿಗೆ ಬಂದು ಪ ಬೆಳೆಗಳನ್ನು ಹಾನಿ ಮಾಡ್ತಾಯಿರ್ತವೆ ಉದಾಹರಣೆಗೆ ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳದ ಟೈಮಿನಲ್ಲಿ ಕೆಲವೊಂದು ಟೈಮಿನಲ್ಲಿ ಹಂದಿಗಳು ಬಂದು ಜೋಳವನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಿರ್ತವೆ ಅವನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ರೈತರು ತಮ್ಮ ಜಮೀನಿನಲ್ಲಿ ಹಲವಾರು ಸಮಯವನ್ನು ಕಾಯ್ದು ಅವು ಪ್ರಾಣಿಗಳು ಬರದ ಹಾಗೆ ತಮ್ಮ ಜಮೀನಿನ ಬೆಳೆಗಳನ್ನು ಉಳಿಸ್ಕೊಳ್ತಾ ಇರ್ತಾರೆ ಕೆಲವೊಂದು ಟೈಮು ತಂತಿ ಬೇಲಿಯನ್ನು ಹಾಕ್ಸ್ಕೊಳ್ಳುವಂತಹ ಸನ್ನಿವೇಶಗಳನ್ನು ಇರ್ತವೆ ಕೆಲ್ವೊಂದು ಟೈಮಲ್ಲಿ ಆ ಜೋಳಕ್ಕೆ ಪಕ್ಷಿಗಳು ಸಹ ಬಂದು ಬೆಳೆಯನ್ನು ಹಾಳು ಮಾಡ್ತಿರ್ತವೆ ಆ ಪಕ್ಷಿಗಳನ್ನು ಓಡ್ಸೋಕ್ಕೋಸ್ಕರ ಕೆಲವೊಂದು ಜಮೀನಿನಲ್ಲಿ ಗೊಂಬೆ ಥರ ಆಗಿರ್ಬೋದು ಇನ್ನೂ ಕೆಲ್ವೊಂದು ಟೈಮು ಅದನ್ನು ಒಂದು ತಟ್ಟೆ ತಗೊಂಡು ಬಡಿದು ಅವು ಪ್ರಾಣಿ ಪಕ್ಷಿಗಳನ್ನು ಓಡ್ಸುವಂಥ ಪ್ರಯತ್ನಗಳು ನಡೆಸ್ತಿರ್ತವೆ ಹಾಗೆಯೇ ಪ್ರತಿಯೊಂದು ಬೆಳೆಯೂ ಸಹ ಈ ಕೆಲವೊಂದು ಟೈಮು ಈಗ ಆಲೂಗಡ್ಡೆ ಬೆಳೆದಿರ್ತಾರೆ ಆಲೂಗಡ್ಡೆ ಬೆಳೆದಂಥ ಟೈಮಿನಲ್ಲೂ ಕೆಲವೊಂದು ಪ್ರಾಣಿಗಳು ಹಾನಿ ಮಾಡ್ತಲೇ ಇರ್ತವೆ